ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಚೆನ್ನಾಗಿ ದವಾಖಾನೆ ಇದೆ ಇಲ್ಲಿ ಚೆನ್ನಾಗಿ ಚೆನ್ನಾಗಿ ವೈದ್ಯಕೀಯರು ವೈದ್ಯಕೀಯ ಡಾಕ್ಟ್ರು ನರ್ಸುಗಳು ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ರಕ್ತ ಪರೀಕ್ಷೆ ಇದೆ ರಕ್ತ ಪರೀಕ್ಷೆ ಮಾಡೋದು ಐತೆ ಈ ಸಿ ಜಿ ಮಾಡೋದು ಎಲ್ಲರು ಡಾಕ್ಟ್ರ್ ಬಂದಾಗ ಎಲ್ಲ ಸೌಲಭ್ಯಗಳು ಇರುತ್ತವೆ ಇತ್ ಸೌಲಭ್ಯಗಳು ಇರ್ತೈತೆ ನೆಗಡಿ ಸುಸ್ತು ಎಲ್ಲರೂ ಬಂದಾಗ ದವಾಖಾನೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನೋಡಿಕೊಳ್ಳುತ್ತಾರೆ ಇಲ್ಲಿ ಗುಳಿಗ್ಗಳು ಜಾಸ್ತಿ ಜಾಸ್ತಿ ಕೊಡ್ತಾರೆ ಅವು ಚೆನ್ನಾಗಿ ಟ್ಯಾಬ್ಲೇಟು ಎಲ್ಲ ಚೆನ್ನಾಗಿ ವರ್ಕ್ ಮಾಡುತ್ತವೆ ನರ್ಸುಗಳು ಡಾಕ್ಟ್ರ್ ಬಂದಾಗ ಎಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಈ ಸಿ ಜಿ ಇದೆ ರಕ್ತಪರೀಕ್ಷೆ ಮಾಡುವುದಿದೆ ಚರ್ಮ ಚರ್ಮ ಡಾಕ್ಟ್ರ್ಗಳೂನು ಇದೆ ಇಲ್ಲಿ ಎಲ್ಲ ಸೌಲಭ್ಯಗಳು ಚೆನ್ನಾಗಿದೆ ಖಾಯ್ಲೆಗಳು ಬೇಗ ಆಗುತ್ತದೆ ಕಾಯಿಲೆಗಳು ಚೆನ್ನಾಗಿ ವಾಸಿ ಆಗುತ್ತವೆ ಈ ಸಿ ಜಿ ಎಕ್ಸ್ರೇಗಳು ಡಾಕ್ಟ್ರುಗಳು ಚೆನ್ನಾಗಿ ಇದ್ದಾರೆ ಇಲ್ಲಿ ಭಾಗ್ಯನಗರಿಯಲ್ಲಿ ಡಾಕ್ಟ್ರ್ಗಳು ಇಲ್ಲಿ ಚೆನ್ನಾಗಿದ್ದಾರೆ ನರ್ಸುಗಳು ಬೆಳಗ್ಗೆ ಹತ್ತು ಗಂಟೆಲ್ಲಿತ್ತ ತೆಗೆದ್ರು ಎರಡು ಗಂಟೆ ಬಂದು ಡಾಕ್ಟ್ರು ಚೆನ್ನಾಗಿ ಎಲ್ಲ ಪೇಸೆಂಟುಗಳು ನೋಡಿ ಪೇಸೆಂಟುಗಳು ನೋಡಿ ಹೋಗುತ್ತಾರೆ ಗುಳಿಗ್ಗಳು ಚೆನ್ನಾಗಿ ಜಾಸ್ತಿಯನ್ನು ಕೊಡುತ್ತಾರೆ ಕ್ಲೀನೂ ಇದೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಚೆನ್ನಾಗಿ ತೊಳೆಯುತ್ತಾರೆ ಕ್ಲೀನ್ ಇರ್ತೈತಿ ನರ್ಸುಗಳೂನು ಬಂದ ಪೇಸೆಂಟುಗಳನ್ನು ಚೆನ್ನಾಗಿ ನೋಡಿಕೊಂ ನೋಡಿಕೊಳ್ಳುತ್ತಾರೆ ಡಾಕ್ಟ್ರ್ ಬಂದಾಗ ಯಾವ ರೀತಿ ಇರಬೇಕು ಯಾವ ರೀತಿ ಇಲ್ಲ ಅಂತ ಪೇಶೆಂಟುಗಳನ್ನು ಚೆನ್ನಾಗಿ ನೋಡುತ್ತಾರೆ ಇಂಜೆಕ್ಷನ್ನೂ ಗುಳಿಗೆ ಎಲ್ಲ ಸೌಲಭ್ಯಗಳು ಚೆನ್ನಾಗಿದೆ ಆಯುರ್ವೇದಿಕ್ ಕೊಟ್ಟರು ಆಯುರ್ವೇದಿಕ್ಕೂ ಕಾಲಿಗೆ ಎಣ್ಣೆಯನ್ನು ಹಚ್ಚು ಖಾಯ್ಲೆಗಳು ಎಣ್ಣೆಗೂ ಎಣ್ಣೆ ಹಚ್ಕೊಣಕ್ ಕೊಡ್ತಾರ ಅದನ್ನೂ ಚೆನ್ನಾಗಿ ವಾಸಿಯಾಗುತ್ತದೆ ಆಯುರ್ವೇದಿಕ್ ದವಾಖಾನಿಯಲ್ಲಿ ಬೆಳಗ್ಗೆ ಬಂದು ಆಯುರ್ವೇದಿಕ್ ಎಣ್ಣೆ ಹಚ್ಕೊಂಡ್ ಹೋಗ್ರಿ ಅಂತಾರೆ ಆದರೂ ತಿಕ್ಕಿದಂಗೆಲ್ಲ ತಿಕ್ಕಿದಂಗೆಲ್ಲ ವಾಸಿಯೂ ಆಗುತ್ತದೆ ಕಾಲು ನೋವು ಕೈನೋವು ಎಲ್ಲ ತರಹಗಳನ್ನು ನೋಡಿಕೊಳ್ಳುತ್ತಾರೆ ಶಿಶು ವೈದ್ಯರ ಬಂದ ಪೇಸೆಂಟುಗಳನ್ ಡಾಕ್ಟ್ರು ಚೆನ್ನಾಗಿ ಎಲ್ಲ ಪೇಸೆಂಟುಗಳನ್ನು ನೋಡಿಕೊಂಡು ಹೋಗುತ್ತಾರೆ ಕ್ಲೀನಿದೆ ಬೆಡ್ಡುಗಳೂ ಒಂದು ಐದುನೂರು ಬೆಡ್ಡುಗಳೂನು ಇದೆ ನರ್ಸುಗಳನ್ನು ಬೆಳಗ್ಗೆ ಸಾಯಂಕಾಲ ಬಂದು ನೋಡಿಕೊಂಡು ಹೋಗುತ್ತಾರೆ ನೋಡಿಕೊಂಡು ಹೋಗುತ್ತಾರೆ ಬೆಳಗ್ಗೆ ಒನ್ ಟೈಮ್ ಬರ್ತಾರ ಮಧ್ಯಾಹ್ನ ಒನ್ ಟೈಮ್ ಬರ್ತಾರ ವೈದ್ಯಕೀಯರೂ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಎಲ್ಲ ಹಳ್ಳಿಯಿಂದ ಹಳ್ಳಿಯಿಂದ ಬಂದು ಎಲ್ಲ ಪೇಸೆ ಎಲ್ಲ ತ ಬಂದು ನೋಡಿಕೊಂಡು ಹೋಗುತ್ತಾರೆ